ಹಲೋ ಸರ್ ನಮ್ಸ್ಕಾರ ಸರ್ ನಾನು ದಾನೇಶ್ ಹೊನ್ನುರ್ ಅಂತ ಸ್ಟುಡೆಂಟ್ ಮಾತಾಡೋದು ಸರ್ ನಾನು ಯೋಗ ಕಲಿಬೇಕಾಗಿತ್ತು ರೀ ಸೊ ನನಗೆ ನಿಮ್ಮಿಂದ ಸೊಲ್ಪ ಸಜೇಷನ್ ಬೇಕಾಗಿತ್ತು ಸೊಲ್ಪ ಏನ್ರ ಹೇಳ್ರಲ ಸರ್ ಯೋಗ ಬಗ್ಗೆ ಸರ್ ನಾ ಸ್ಟುಡೆಂಟ್ ನಾನ ಕಲಿಬೇಕತನ್ ರೀ ನಿಮ್ಮ ಕಡೆ ಹಾಂ ಸರ್ ಹಾಂ ಸರ್ ಫ್ಲೆಕ್ಸಿಬಲ್ ಇದೆ ಏನು ತೊಂದರೆ ಇಲ್ಲ ಸ ಹಾಂ ಸರ್

ಹಾಂ ಕಳ್ಸಿ ರೀ ಕಳ್ಸಿ ರೀ ಸರ್ ಹಾಂ ಸರ್ ಮತ್ತೇನು ಮಾಡ್ಬೋದು ರೀ ಅಂದ್ರ ಅದಕ್ಕೆ ಏನಾದರು ಫುಡ್ ಅಥ್ವ ವ್ಯಾಯಾಮ ಕೆಲ್ವಂದು ನಾರ್ಮಲ್ ಎಕ್ಸಸೈಜ್ ಇರ್ತವಲ್ಲ ಆ ಥರ ಏನ್ರಾ ಮಾಡ್ಬೌದಾ ಸರ್ ಹಾಂ ಸರ್

ಮತ್ತೆನು ಮಾಡ್ಬೌದು ರೀ ಹಾಂ ಸರ್ ಹಾಂ ಹಾಂ ಆಯ್ತು ಇಡ್ರಿ ಸರ್ ತುಂಬ ಧನ್ಯವಾದಗಳು ಸರ್